ಹೌದು ನಾನು ಮಾತಾಡಬೇಕಾದ್ರೆ ನನ್ನ ಕನ್ನಡ ಭಾಷೆ ಸ್ವಚ್ಛತೆ ಆಗಿ ಇದೆ ಅದರಲ್ಲೂ ನಾನು ತುಂಬ ಕಲ್ತಿದ್ದೀನಿ ಕೊಡಗಿನ ಭಾಷೆ ಅಥವಾ ಮಡಿಕೇರಿಯಲ್ಲಿ ಹೋಗಿ ಬನ್ನಿ ಉಂಟು ಈ ಥರ ಎಲ್ಲ ಕಲ್ತಿದ್ದೀನ್ ನಾನು ಬೇರೆ ಊರಿಗೆಲ್ಲ ಹೋಗಿ ತುಂಬಾ ಕಲ್ತಿದ್ದೀನಿ ಅಲ್ಲಿ ಕಲಿತಿರೋದ್ರಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಖುಷಿನೂ ಇದೆ ಈ ಥರ ತುಂಬ ಒಂದು ಮರ್ಯಾದಿತ್ವಾಗಿ ಇನ್ನೂ ಒಂದಷ್ಟು ಪದಗಳಿದೆ ಈ ಥರ ನಾನು ಕಲೀಬೇಕು ನಾನು ಸ್ನೇಹಿತರೊಂದಿಗೆ ನಾನುನ್ ಹಂಚ್ಕೋಬೇಕು ಮಾತಾಡಬೇಕು ಅಂತ ನನ್ಗೆ ತುಂಬ ಇತ್ತು ನನ್ನ ಫ್ರೆಂಡ್ಸಾಗಿದ್ದ ನನ್ನ ಗೆಳೆಯರಾಗಿರ್ಬೋದು ನನ್ನ ಅಪ್ಪ ಅಮ್ಮ ಯಾರೇ ಒಂದು ಅಗಿದ್ರೂ ನಾನು ಮರ್ಯಾದೆ ಕೊಟ್ಟು ಹೋಗಿ ಬನ್ನಿ ಊಟ ಆಯ್ತಾ ಈ ಥರ ಭಾಷೆಗಳ ಈ ಥರ ಮಧ್ಯೆ ಮಧ್ಯದಲ್ಲಿ ನಾನು ತುಂಬಾ ಪದಗಳ್ನೆಲ್ಲ ಕಲ್ತಿದ್ದೀನಿ ರೆಕ್ಸ್ಪೆಕ್ಟಾಗಿ ಮಾತಾಡೋದಕ್ಕೆ ಮರ್ಯಾದೆ ಕೊಟ್ಟು ತುಂಬಾ ಕಲ್ತಿದ್ದೀನಿ ಕೂಡ ನಾನು ಗೆಳೆಯರೊಂದಿಗೆ ಮಾತಾಡೋದಕ್ಕೆ ಇನ್ನೂ ಹೆಚ್ಚಾಗಿ ನಾನು ಕಲೀಬೇಕು ಅಂತ ನನ್ಗೆ ಆಸೆ ಇದೆ ಕಲ್ತಿದೀನಿ ಕೂಡ